ಹಲೋ ಹುಣಸೂರು ಫುಟ್ಬಾಲ್ ಅಕಾಡೆಮಿಯಿಂದನ ಮಾತಾಡ್ತಿರೋದು ಮ್ಯಾಮ್ ನಾನು ಫುಟ್ಬಾಲಲ್ಲಿ ಕೊ ಫುಟ್ಬಾಲ್ ಕೋಚಿಂಗ್ ಬೇಕಿತ್ತಲ್ಲ ನನಗೆ ಹಾಂ ಮ್ಯಾಮ್ ಮ್ಯಾಮ್ ಅದು ಯಾವಾಗ ಬರಬೇಕು ಅಮೌಂಟು ಅಮೌಂಟ್ ಎಷ್ಟು ಅಂತ ಹೇಳ್ತಿರಾ ಮ್ಯಾಮ್ ನಾನು ಕಾಲೇಜ್ಗೆ ಹೋಯ್ತಿನಿ ಕಾಲೇಜ್ ಮುಗುಸ್ಕೊಂಡು ಬರಬೇಕು ಈಗ ನಾವು ಮ್ಯಾಮ್ ನನ್ನದು ಮಧ್ಯಾಹ್ನ ಮುಗಿಯುತೆ ಕಾಲೇಜು ಅದೇ ಮ್ಯಾಮ್ ಸ್ವಲ್ಪ ಕಮ್ಮಿ ಆಗಲ್ಲವಾ ಅದೆ ಮ್ಯಾಮ್ ನಿಲೀ ನಾವೆಲ್ಲ ಇಲ್ಲಿ ಆಡ್ತೀವಿ ಗ್ರೌಂಡಲ್ಲಿ ಕ್ರೇಯ ಎಲ್ಲಾ ಫುಟ್ಬಾಲ್ ಎಲ್ಲಾ ಅದೆ ಫ್ರೆಂಡ್ ಕೇಳಿದರು ನೀನು ಚೆನ್ನಾಗಿ ಆಡ್ತಿಯ ಸ್ವಲ್ಪ ಇದು ಫುಟ್ಬಾಲ್ ಕೋಚಿಂಗ್ ತಕೋ ನಿನಗೆ ಬೆನಿಫಿಟ್ ಇರುತ್ತೆ ಸ್ಪೋರ್ಟ್ಸ್ ಮ್ಯಾನಲಿ ಎಲ್ಲ ಸ್ಪೋರ್ಟ್ಸು ಕಲಿಬೋದು ಹಾಂ ಮ್ಯಾಮ್ ಮ್ಯಾಮ್ ಇದು ಈಗ ಹುಣ್ಸೂರಲ್ಲಿ ಇದೆ ಅಂತ ಹೇಳಿದ್ರಲ್ಲ ಎಕ್ಸಾಕ್ಟ್ ಪಾಯಿಂಟ್ ಎಲ್ಲಿ ಹೇಳಿ ಮ್ಯಾಮ್ ಅದು ನೀವು ಲೊಕೇಶನ್ ಸೆಂಡ್ ಮಾಡ್ತಿರಾ ನನಗೆ ಒಕೆ ಮ್ಯಾಮ್ ಒಕೆ ಮ್ಯಾಮ್ ಮ್ಯಾಮ್ ಈ ಎಷ್ಟು ಟಿಮಿ ಯಾವ ಟೈಮಿಗೆ ಸಿಕ್ತಿರ ಮ್ಯಾಮ್ ನೀವು ಯಾವ ಟೈಮಿಗೆ ಸಿಕ್ತಿರ ನೀವು ಬೆಳಗ್ಗೆ ಬರ್ಬೇಕಾ ಇಲ್ಲ ಸಂಜೆ ಬರ್ಬೆಕಾ ನೀವು ಮ್ಯಾಮ್ ಎಷ್ಟೊತ್ವರೆಗು ಇರ್ತೀರಾ ಹಾಂ ಒಕೆ ಮ್ಯಾಮ್ ಮತ್ತು ಇದು ಒಕೆ ಮ್ಯಾಮ್ ಮ್ಯಾಮ್ ಈಗ ಈಗ ನೀವು ಯಾವ್ಥರ ಇದು ಮಾಡ್ತೀರ ಮ್ಯಾಮ್ ಅಲ್ಲಿ ನನಗೆ ನಾನೀಗ ನನಗೆ ಈಗ ಕಾಲೇಜ್ ಮುಗ್ಯೋದು ಮುಗ್ದು ಆದ್ಮೇಲೆ ಬರಬೇಕು ನಾನು ನೀವು ಯಾವ್ಥರ ಮಾಡ್ತೀರ ಅಲ್ಲಿ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಒಕೆ ಮ್ಯಾಮ್ ತ್ಯಾಂಕ್ಸ ಮ್ಯಾಮ್ ಲೊಕೇಶನ್ ಸೆಂಡ್ ಮಾಡಿ ಮ್ಯಾಮ್ ಲೊಕೇಶನ್ ಲೊಕೇಶನ್ ಸೆಂಡ್ ಮಾಡಿರಿ ಹಾಂ ಸರಿ ಮ್ಯಾಮ್